ನಾನಿರುವ ಪ್ರದೇಶದಲ್ಲಿ ಆಗಾಗ ಕಾಣಿಸುವ ಕಾಣಿಸಿಕೊಳ್ಳುವ ಪಕ್ಷಿ ಯಾವುದಂದ್ರೆ ಕಾಗೆ ಜಾಸ್ತಿ ಕಾಗೆ ಕಾಣಿಸಿಕೊಳ್ತದೆ ಮತ್ತು ಗಿಳಿಗಳು ಈಗ ಕಡಿಮೆ ಮುಂಚೆಯೆಲ್ಲ ಜಾಸ್ತಿಯಿತ್ತು ಸಂಖ್ಯೆ ಈಗ ಕಾಗೆಗಳು ಕಡಿಮೆ ಆದರೆ ನಮ್ಮ ಆಚೆ ಕಾಡು ಕಾಗೆಗಳದ್ದು ಗಿಳಿಗಳಿಗೆ ಹೋಲಿ ಹೋಲಿಸಿದರೆ ಕಾಗೆಗಳ ಸಂಖ್ಯೆ ಹೆಚ್ಚೇ ಇದೆ ಮತ್ತೆ ಯಾವ ಪಕ್ಷಿ ಅಂದರೆ

ಕೋಳಿಗಳಂತೂ ಇಲ್ಲಿ ಯಾ ಎಲ್ಲ ಮನೆಯಲ್ಲಿ ಕೋಳಿಗಳನ್ನು ಸಾಕ್ತಾರೆ ಹಾಗಾಗಿ ಕೋಳಿ ನಮ್ಮ ನಮ್ಮ ಮನೆಗೆ ಬರ್ತಿರ್ತದೆ ಈಗ ಕಡಿಮೆ ಯಾಕಂದರೆ ನಮ್ಮ ಸುತ್ತ ನಾವು ಅಂದರೆ ಈಗ ಬರಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಗೇಟೆಲ್ಲ ಇದೆ ಅದು ವಾಸು ಅದು ಬ ಆದರೂ ಅದು ಹಾರಿ ಬರ್ತದೆ ಒಮ್ಮೊಮ್ಮೆ ಅಂಗಳಕ್ಕೆ ಆದರೂ ಕಡಿಮೆ ಆಗಿದೆ ಈಗ ಮುಂಚೆ ತುಂಬ ಬರ್ತಿತ್ತು ಯಾಕಂದರೆ ನಮ್ಮ ಮನೆಗೆ ಅಂದರೆ ಗೇಟ್ ಇರಲಿಲ್ಲ ಹಾಗಾಗಿ ಅದು ತುಂಬ ಬರ್ತಿತ್ತು ಕಾಗೆಗಳಂತೂ ಈಗ ಕೇಳೋದೆ ಬೇಡ ಕಾಗೆಗೆ ನನ್ನ ಮೆಚ್ಚಿನ ಪಕ್ಷಿ ಯಾವುದು ಅಂದರೆ ನನಗೆ ಗಿಳಿ ತುಂಬ ಇಷ್ಟ ಬಟ್ ನಮ್ಮಾಚೆ ಬರುವುದು ನಮ್ಮ ಪ್ರದೇಶದಲ್ಲಿ ಕಾಣಿಸುಕೊಳ್ಳುವುದೇ ಕಾಗೆ ಮತ್ತು ಕೋಳಿ ಕೋಳಿ ಈಗ ಬೇರೆಯರ ಮನೆಯಲ್ಲಿ ಕಾಣಲಿಕ್ಕೆ ಸಿಗ್ತದೆ ನಮ್ಮ ಮನೆಯಲ್ಲಿ ನಾವು ಯಾವ ಪ್ರಾಣಿ ಪಕ್ಷಿಗಳನ್ನು ಸಾಕುವುದಿಲ್ಲ ಹಾಗೇ ನಾವು ಬಂದ ಪ್ರಾಣಿ ಪಕ್ಷಿಗಳು ಯಾವ್ದಾದರೆ ನೀರು ಹಾರ್ ನೀರು ಕಾಳಿಗೋಸ್ಕರ ಬರ್ತದೆ ಅಲ್ಲವಾ ಆಗ ನಾವು ಅದು ನೀರು ಕುಡಿದು ನಾವು ಅದನ್ನು ಹಿಂಸೆ ಮಾಡುವುದಿಲ್ಲ ಅದು ಓಡಿಸುವುದಿಲ್ಲ ಕುಡೀಲಿ ಯಾಕಂದರೆ ಅದಕ್ಕೂ ಬಾಯಾರಿಕೆ ಆಗ್ತದೆ ಹೇಗೆ ನಾವು ಜೀವವಿರುವ ಜಿ ನಮಗೆ ಜೀವ ಇದೆ ಅದಕ್ಕೂ ಜೀವ ಇದೆ ಅಲ್ಲವಾ ಅದಕ್ಕೂ ಬಾಯಾರಿಕೆ ಆಗ್ತದೆ ಹಸಿವು ಆಗ್ತದೆ ಅದು ಅದರ ಪಾಡಿಗೆ ತಿಂದು ಹೋಗಲಿ ಅಂತ ನಾನು ನಾವೆಂತ ಮಾತನ್ನು ಅಂದರೆ ಅದಕ್ಕೆ ಹಿಂಸೆ ಕೊಡುವುದಿಲ್ಲ ಅದನ್ನು ಹೋಗು ಹೋಗು ಅಂತ ಹೇಳಿ ಓಡಿಸುವುದಿಲ್ಲ ನಮ್ಮ ನನ್ನ ನೆ ಮೆಚ್ಚಿನ ಪಕ್ಷಿ ಗಿಳಿ ಗಿಳಿ ಯಾಕೆ ಅಂದರೆ ಅದರ ಮೂಗು ಚಂದ ಅಲ್ಲವಾ ಅಂದರೆ ಒಂಥರ ಕೆಂಪು ಮತ್ತು ಹಸಿರಿಗೆ ಆ ಒಂದು ಕೆಂಪು ಕೊಕ್ಕು ಅದು ಅದೊಂಥರಾ ಒಂದು ಚಂದ ನೋಡಲಿಕ್ಕೆ ನನಗೆ ತುಂಬ ಇಷ್ಟ ಗಿಳಿ ಅಂದರೆ ಬ ಮುಂಚೆಯೆಲ್ಲಾ ನಮ್ಮ ಮನೆಯ ವಿದ್ಯುತ್ ತಂತಿ ಮೇಲೆ ಇರ್ತಿತ್ತು ನಮ್ಮ ತೆಂಗು ನಮ್ಮ ಮನೆಯ ಅಂಗಳದಲ್ಲಿರುವ ತೆಂಗಿನ ಮರದ ಗರಿಗಳಲ್ಲೂ ಇರ್ತಿತ್ತು ಅಂದರೆ ಕಾಣಲಿಕ್ಕೆ ಸಿಕ್ತಿತ್ತು ಆದರೆ ಈಗ ಅಂತೂ ಅದು ಅದರ ಸಂಖ್ಯೆನೆ ಕಡಿಮೆಯಾಗಿದೆ ಈಗ ಪುಸ್ತಕದಲ್ಲಿ ಅಥವಾ ಗೂಗಲ್ಗಳಲ್ಲಿ ನಾವು ಏನಾದರೂ ಸರ್ಚ್ ಮಾಡಿರುವಾಗ ಮಾತ್ರ ನಮಗೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದಿದ್ದರೆ ಇದು ನೋಡಲಿಕ್ಕೆ ಕಡಿಮೆ ತುಂಬ ಕಡಿಮೆ ಆಗ್ತದೆ ಹಾಗಾಗಿ ನಮಗೆ ಸರಿ ಅಂದರೆ ಇದು ಕಾಗೆಗಳಂತೂ ಬೆಳಗ್ಗೆ ಆಗಿದೆ ಗೊತ್ತಿಲ್ಲ ಎಲ್ಲ ಬಂದು ನಮ್ಮ ಮನೆಯ ಮನೆಯ ಮುಂದೆ ಬಂದು ಮರ ಇದೆ ಪೇರಲೆ ಮರ ಅದರಲ್ಲಿ ಕುತ್ಕೊಂಡು ಕಾ ಕಾ ಕಾ ಅಂತ ಒಂದೇ ಸಮನೆ ಕೂಗ್ತವೆ ಎಷ್ಟು ನಾವು ಓಡಿಸಿದರೂ ಅದು ವಾಪಾಸ್ ಅಲ್ಲಿಗೇ ಬಂದು ಕುತ್ಕೊಳ್ತದೆ ಹಾಗೆ ನನ್ನ ನೆಚ್ಚಿನ ಪ್ರಾ ಪಕ್ಷಿ ಗಿಳಿ ಯಾಕೆ ಅಂತ ನಾನು ಹೇಳಿದೆ ಅಂದರೆ ಅದರ ಮೂಗು ಚಂದ ಮತ್ತು ಅದರ ಬಣ್ಣ ನನಗೆ ತುಂಬ ಇಷ್ಟ ಆಮೇಲೆ ಅದು ಕಿಟಲೆ ಮಾಡುವುದಿಲ್ಲ ಕಾಗೆ ಥರ ಹಾಗಾಗಿ ನನಗೆ ಗಿಳಿ ಅಂದರೆ ತುಂಬ ಇಷ್ಟ